ಹಲೋ ತಿಮ್ಮೆಗೌಡರೇ ಕಾಫಿ ಆಯಿತಾ ಎಲ್ಲಿದ್ದೀರಾ ನಾವ್ ಚೆನ್ನಾಗವಿ ನೀವು ಏಯ್ ಊಟ ಯಾವ್ದು ತಿನ್ನೋದು ಗೌಡರೇ ಈ ಟೈಮಾಗ ಊಟನಾ ಕಾಫಿ ಈ ಟೈಮಲ್ಲಿ ಅಯ್ಯೋ ಮ್ಯಾಚ್ ನೋಡಿದೆ ಹಾಂ ಹಾಂ ಚೆನ್ನಾಗಿತ್ತು ಅದು ಗೋಲು ಎಷ್ಟು ಕಡಿಮೆ ಟೈಮಲ್ಲಿ ಹೊಡ್ದ್ರಲ್ಲ ಚೆನ್ನಾಗಿತ್ತು ಹಾಂ ಲಾಶ್ಟೆ ಯಾರು ಗೆದ್ದರು ಲಾಶ್ಟ್ ನೋಡೋಕ್ಕಾಗಿಲ್ಲ ಹೋಗಿ ಮಲಿಕೋಬಿಟ್ಟೆ ಟೈಮ್ ಆಯ್ತು ಅಂತ

ಹೌದಾ ಏನು ಬೆಟ್ ಗಿಟಿಂಗ್ ಕಟ್ಟಿದ್ದಿರಾ ಹೇಗೆ ನೀವು ಕಟ್ಟಿದ್ದಿರಾ ಎಷ್ಟು ಕಟ್ಟಿ ಎಷ್ಟು ಎಷ್ಟು ಕಟ್ಟಿದ್ರಿ ಎಷ್ಟು ಓಹ್ ಓಹೊ ಕೋಟಿ ಕುಳ ಆಗೋದಿರಿ ಲಕ್ಷಾಧಿಪತಿ ಪಾಟಿ ಗೀಟಿ ಇಲ್ಲವಾ ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಬಂದಿರೋದಕ್ಕೆ ನೆಕ್ಸ್ಟ್ ಸರ್ತಿ ಬೇಡ ಈ ಸರ್ತಿ ಪಾರ್ಟಿ ಕೊಡಿ ಫಷ್ಟು ನೆಕ್ಸ್ಟ್ ಸತಿದು ನೆಕ್ಸ್ಟ್ ಸರ್ತಿ ಬಿಡಿ

ನಾಳೆ ಮ್ಯಾಚಲ್ಲಿ ಗೆದ್ದರೆ ಪಾರ್ಟಿನಾ ಹಂಗಾದ್ರೆ ಹೌದಾ ಸರಿ ಸರಿ ಹಂಗಾರೆ ನಿಮ್ಮ ಡವ್ ಹೇಗಿದವು ನಿಮ್ಮ ಹುಡ್ಗಿ ಪುಟ್ ಬಾ ಫುಟ್ಬಾಲ್ ಬಿಡಿ ತಿಮ್ಮೆಗೌಡರೇ ಅದು ಇರ್ತದೆ ಫುಟ್ಬಾಲ್ ನಿಮ್ಮ ಹುಡ್ಗಿ ಎರಡೂ ಒಂದೇ ಅಲ್ವಾ ಅತ್ತಾಗ ಇತ್ತಾಗ ವಾಲ್ತಾ ಇರ್ತವೆ ಹಾಂ ಸರಿ ನೀವು ಹೇಳ್ಬೇಕ್ ತಿಮ್ಮೆಗೌಡರೇ ಹ್ಞೂ ಇದು ಇದು ಇದೆಲ್ಲ ಮಾತಾಡೋಂಗಿಲ್ಲ ತಿಮ್ಮೆ ಇದೆಲ್ಲ ತಿಮ್ಮೆಗೌಡರೇ ಮಾತಾಡೋಂಗಿಲ್ಲ ಸರಿ ತಿಮ್ಮೆ ಹ್ಞೂ ಹಾಂ ಸರಿ ಸರಿ ತಿಮ್ಮೆಗೌಡರೇ